ನನ್ನ ನೆಚ್ಚಿನ ಬರಹಗಾರರೆಂದರೆ ರಾಷ್ಟ್ರಕವಿ ಕುವೆಂಪುರವರು ಇವರು ನಮಗೆ ಆದರೆ ಇಪ್ಪತ್ತನೆ ಶತಮಾನದಲ್ಲಿ ಕಂಡಂತ ಒಬ್ಬ ದೈತ್ಯ ಒಬ್ಬ ಬರಹಗಾರರು ಅಂತ ಹೇಳಿ ಹೇಳ್ಬೋದು ಇವರು ಬರೆದಿರ್ಕ್ಕಂತ ಅನೇಕ ಕೃತಿಗಳ ಬಗ್ಗೆ ನಾನು ಅನೇಕ ಕೃತಿಗಳನ್ನು ಓದಿದ್ದೇನೆ ಹಾಗು ಕಾದಂಬರಿಗಳನ್ನ ಓದಿದ್ದೇನೆ ನಾಟಕಗಳನ್ನು ಓದಿದ್ದೇನೆ ಅವರ ಎಲ್ಲ ಕೃತಿಗಳು ನಾಟಕಗಳು ಕಾದಂಬರಿಗಳು ನನಗೆ ತುಂಬ ಅಚ್ಚುಮೆಚ್ಚು ಅವರು ಬರೆದಿರ್ತಕ್ಕಂತ ಕೃತಿಗಳಲ್ಲಿ ಕಾನೂರು ಹೆಗ್ಗಡ್ತಿ ಆಗಿರ್ಬೋದು ನಮ್ಮ ನಮ್ಮ ನಾಡಿನ ಗೀತೆ ಆಗಿರತಕ್ಕಂತಹ ಜೈ ಭಾರತ ಜನನಿಯ ತನುಜಾತೆ ಆಗಿರ್ಬೋದು ನುಡಿರಾಣಿಯ ಗುಡಿ ಕುವೆಂಪು ಆಗಿರ್ಬೋದು ನೆನಪಿನ ದೋಣಿಯಲ್ಲಿ ಆಗಿರ್ಬೋದು ಪಕ್ಷಿಕಾಶಿ ಆಗಿರ್ಬೋದು ಬೆರಳ್ಗೆ ಕೊರಳ್ ಮಲೆಗಳಲ್ಲಿ ಮದುಮಗಳು ಈ ಎಲ್ಲ ಕೃತಿಗಳು ನನಗೆ ತುಂಬ ಇಷ್ಟವಾಗಿರತಕ್ಕಂತ ಕೃತಿಗಳಾಗಿವೆ ಇವುಗಳಲ್ಲಿ ಕೆಲವನ್ನು ನಾನು ಶೇಖರಣೆ ಮಾಡಿದ್ದೇನೆ ಅವುಗಳನ್ನ ಪ್ರತಿಬಾರಿ ಓದಿದಾಗ್ಲು ಸಮೇತ ನನಗೆ ಅನಿಸುತ್ತೆ ಕುವೆಂಪುರವರು ಇಷ್ಟು ದೊಡ್ಡ ಬರಹಗಾರರು ಹಾಗಾಗಿ ನನಗೆ ಎಲ್ಲ ಬರಹಗಾರಗಳು ಇಷ್ಟ ಅದರ ಜೊತೆಗೆ ಕುವೆಂಪುರವರು ಅತಿ ಹೆಚ್ಚು ಇಷ್ಟವಾದಂತ ಅಂದರೆ ಅವರ ಬರಹ ಇಷ್ಟಪಡುವಂತಹ ಬರಹಗಾರರಾಗಿದ್ದಾರೆ ಅಂತ ಹೇಳ್ಬೋದು ಅವರು ಬರೆದಿರ್ತಕ್ಕಂತ ನಾಟಕಗಳಲ್ಲಿ ಯಮನ ಸೋಲಾಗಿರ್ಬೋದು ಜಲಗಾರ ಆಗಿರ್ಬೋದು ಬಿರುಗಾಳಿ ಆಗಿರ್ಬೋದು ವಾಲ್ಮೀಕಿಯ ಭಾಗ್ಯ ಆಗಿರ್ಬೋದು ಮಹಾರಾತ್ರಿ ಆಗಿರ್ಬೋದು ಸ್ಮಶಾನ ಕುರುಕ್ಷೇತ್ರಮ್ ಅಂತು ತುಂಬ ತುಂಬ ಸುಂದರವಾಗಿರತಕ್ಕಂತ ಒಂದು ನಾಟಕ ಅಂತ ಹೇಳ್ಬೋದು ರಕ್ತಾಕ್ಷಿ ಆಗಿರ್ಬೋದು ಶೂದ್ರ ತಪಸ್ವಿ ಆಗಿರ್ಬೋದು ಹೀಗೆ ಅನೇಕ ಒಳ್ಳೆಯ ನಾಟಕಗಳನ್ನು ಅವರು ಮಾ ಬರೆದಿದ್ದಾರೆ ಅವರ ಬರಹ ಏನಿದೆ ಅವರ ಬರವಣಿಗೆ ಸ್ಪಷ್ಟವಾಗಿಲ್ಲದೆ ಇದ್ದರು ಸಮೇತ ಆ ಬರವಣಿಗೆಯಲ್ಲಿನ ಆ ಒಂದು ತೂಕ ಮಾತ್ರ ತುಂಬ ಚೆನ್ನಾಗಿದೆ ಅವುಗಳನ್ನ ನೋಡಿದಾಗ ಅನಿಸುತ್ತೆ ಅವ್ರು ಎಷ್ಟು ದೊಡ್ಡ ಬರಹಗಾರರು ಅಂತೇಳಿ ನಾನು ಕಂಡಂತಹ ಅತ್ಯುನ್ನತ ಬರಹಗಾರರಲ್ಲಿ ಇವರು ಒಬ್ಬರು ನನಗೆ ತುಂಬ ಜನ ಬರಹಗಾರರು ಇಷ್ಟ ಆಗ್ತಾರೆ ಅದೇ ರೀತಿಯಾಗಿ ಬೇಂದ್ರೆಯವರು ಇಷ್ಟ ಆಗ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಇಷ್ಟ ಆಗ್ತಾರೆ ಅವರು ಬರೆದಿರ್ರ್ತಕ್ಕಂತ ಅನೇಕ ಕೃತಿಗಳನ್ನು ನಾನು ಓದಿದ್ದೇನೆ ಕೇಳಿದ್ದೇನೆ ಕೂಡ ಆಮೇಲೆ ದೂರದರ್ಶನದಲ್ಲು ಸಮೇತ ಅನೇಕ ನಾಟಕಗಳನ್ನು ನಾನು ಅವ್ರುಗಳು ಬರೆದಿರ್ತಕ್ಕಂತಹ ಬರಹಗಳು ನಾಟಕಗಳ ಆ ನಾಟಕಗಳನ್ನು ನಾನು ನೋಡಿದ್ದೇನೆ ಕೂಡ ಅವುಗಳಲ್ಲಿ ತುಂಬ ಇಷ್ಟವಾಗಿರತಕ್ಕಂತದ್ದು ಅಂತಂದರೆ ಸ್ಮಶಾನ ಕುರುಕ್ಷೇತ್ರಮ್ ಅಂತಕ್ಕಂತದ್ದು ಕುವೆಂಪುರವರ ನಾಟಕ ನನಗೆ ತುಂಬ ಇಷ್ಟ ಯಮನ ಸೋಲು ಸಮೇತ ಅಷ್ಟೆ ಇಷ್ಟ ತುಂಬ ಉತ ಅತ್ಯುತ್ತಮವಾಗಿರತಕ್ಕಂತ ನಾಟಕಗಳನ್ನು ಅವರು ಬರೆದು ನಮ್ಮ ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಇಷ್ಟಪಡೋದರಲ್ಲಿ ಅದು ಅತಿಶಯೋಕ್ತಿ ಅಂತಕ್ಕಂತದ್ದು ಏನು ಇಲ್ಲ ಅಂತ ನನ್ನ ಅನಿಸಿಕೆ ಧನ್ಯವಾದಗಳು